ಹಾಂ ಹೌದು ಹಾಂ ಹೌದಾ ಆದರೆ ಇದು ಎಕ್ಸ್ಚೇಂಜಿಗೆ ಬರೋಲ್ವಲ ಒಂದು ಸಲಿ ತಗೊಂಡಿದ್ದು ಪ್ರಾಡೆಕ್ಟ್ಸ್ ಮತ್ತು ಎಕ್ಸ್ಚೇಂಜ್ ಮಾಡೋಕ್ ಆಗೋದಿಲ್ಲಲ್ಲ ಆ ಯೂಸ್ ಮಾಡಿಲ್ಲ ಅಂದರು ಅದು ನಾವು ತಗೋಳೋಕ್ಕೆ ಬರೋದಲ್ಲ ಬರೋದಿಲ್ಲ ಅದು ಓನರ್ನ ಕೇಳಬೇಕಲ್ಲ ಮೇಡಮ್ ನಾವು ಹಾಂ ಕೇಳಿ ತಿಳಿಬೇಕು ಅಂದರೆ ಅದೇ ಯಾವುದೇ ಪ್ರಾಡಕ್ಟ್ ಅಷ್ಟೆ ಫಸ್ಟ್ ತಗೊಂಡು ಹೋದಮೇಲೆ ನಾವು ವಾಪಾಸ್ ತಗೋಳಕ್ಕೆ ಬರುವುದಿಲ್ಲ ಹಾಗಾಗೀ ಆ ಹಾಗಾದರೇ ನಮ್ಮ ಅಂಗಡಿ ಹತ್ತಿರ ಬರೋಕಾಗುತ್ತ ನಿಮಗೆ ನಮ್ಮ ಶಾಪ್ ಹತ್ರ ಹಾಗಾ ನೆಲ ಯಾವ್ದು ಯಾವ್ದು ತೆಗ್ದಿಲ್ಲ ಅಲ್ವಾ ಹಾಂ ಹಾಕೀ ಬಿಲ್ ಸಮೇತ ತಗೊಂಡು ಬನ್ನಿ ಮೇಡಮ್ ನಾವೂ ಅದನ್ನು ಎಕ್ಸ್ಚೇಂಜ್ ಮಾಡೋಕಾಗುತ್ತ ಅಂತ ಕೇಳ್ತಿವಿ ಹಾಂ ಮೇಡಮ್ ಸರಿ ಆಯಿತು ನಾನು ಕೇಳ್ಬಿಟ್ಟು ಫೋನ್ ಮಾಡ್ತಿನಂತೆ ಎಕ್ಸ್ಚೇಂಜ್ ಮಾ ತಗೊತೀವಿ ಬನ್ನಿ ನೀವು ಬೇಡ ಅಂದರೆ ಇನ್ನೇನು ಮಾಡೋಕಾಗುತ್ತೆ ತಗೊತೀವಿ ಬನ್ನಿ ಹಾಂ ತ್ಯಾಂಕ್ ಯು